ತುಮಕೂರು ಜಿಲ್ಲೆಯ ಪ್ರಮುಖ ಶಿಕ್ಷಣ ಸಂಸ್ಥೆಗಳು ಯಾವುವು ಎಂದರೆ ಅವು ಒಂದು ತುಮಕೂರು ಯೂನಿವರ್ಸಿಟಿ ಅನ್ನೋದು ಒಂದು ಪೆದ್ದ ದೊಡ್ಡದಾದ ಅಂಥ ಒಂದು ಯೂನಿವರ್ಸಿಟಿ ಮತ್ತು ಸಂಸ್ಥೆಗಳು ಅದ್ರಲ್ಲಿ ಅವಕಾಶಗಳು ತುಂಬಾ ಇದೆ ಅಂದರೆ ವಿದ್ಯಾ ವಿದ್ಯಾರ್ಥಿಗಳು ಓದುವುದು ಯಾವುದಾದರು ಯೂನಿವರ್ಸಿಟಿಯಲ್ಲಿ ಅನೇಕ ಒಂದು ಕಾಲೇಜುಗಳಿದೆ ಆ ಕಾಲೇಜುಗಳಲೆಲ್ಲ ಒಳ್ಳೆಯದಾದಂತಹ ಒಂದು ಈ ತರಬೇತಿಯನ್ನು ನೀಡುತ್ತಾರೆ ಅದರಾಗೆ ನಮಗೆ ಶಾಲಾ ಶುಲ್ಕಗಳು ಸಹ ನಮಗೆ ಕೈಗೆಟುಕುವಂತಿದೆ ಯಾಕೆಂದರೆ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯು ಅದರ ಬಗ್ಗೆ ಅದರ ಒಂದು ಎಂತಹ ಒಂದು ಫೇಮಸ್ ಅಂದರೆ ಎಷ್ಟು ಒಂದು ಪ್ರಸಿದ್ಧವಾದಂತಹ ಒಂದು ಸಂಸ್ಥೆಗಳಿದ್ದರೂ ಅದರಲ್ಲಿ ನಮಗೆ ಒಂದು ಫೀಸುಗಳು ಫೀಸುಗಳು ಎಷ್ಟು ನಮಗೆ ಕೈಗೆಟುಕುವಂತಿದ್ದರೆ ಅಂದರೆ ಎಷ್ಟು ಕಮ್ಮಿ ಇದ್ದರೆ ಬಡವ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಸ್ವಲ್ಪ ಹಿಂದುಳಿದ ವರ್ಗಗಳಿಗೆ ತುಂಬ ಅವಕಾಶವಾಗುತ್ತದೆ ಮತ್ತು ತುಂಬ ಅವರಿಗೊಂದು ಈಝಿಯಾಗುವಂತಹ ಒಂದು ಇದಾಗುತ್ತದೆ ಅನುಕೂಲವಾಗುತ್ತದೆ ಮತ್ತು ಅದರಲ್ಲಿ ಯಾವುದೇ ಅಂತಹ ಒಂದು ಶಿಕ್ಷಣ ಅನ್ನೋದು ತುಂಬ ಕ್ವಾಲಿಟೇಟಿವ್ ಎಜುಕೇಶನ್ ಆಗಿರುತ್ತೆ ಪ್ರತಿಯೊಂದು ತುಮಕೂರಿನಲ್ಲಿ ಇರುವ ಯೂನಿವರ್ಸಿಟಿಯಲ್ಲು ಮತ್ತು ಪ್ರತಿಯೊಂದ್ರಲ್ಲು ಆದರೆ ಜನ ಜನರಲ್ಲಿ ಅದರಲ್ಲಿ ಇಷ್ಟಪಡುವ ಕೋರ್ಸುಗಳು ಯಾವುವು ಅಂದರೆ ಎಮ್ ಬಿ ಎ ಅಂದರೆ ತುಮಕೂರು ಯೂನಿವರ್ಸಿಟಿಯಲ್ಲಿ ತುಂಬ ಫೇಮಸ್ಸು ಮತ್ತು ಎಮ್ ಕಾಮ್ ಆಲ್ಸೋ ಎಮ್ ಕಾಮು ಎಮ್ ಬಿ ಎ ಬಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಈ ಥರ ಎಲ್ಲ ಒಂದು ಕೋರ್ಸುಗಳನ್ನು ತುಮಕೂರು ಯೂನಿವರ್ಸಿಟಿಯಲ್ಲಿ ಇರುತ್ತೆ ಮತ್ತೆ ಆದರೂ ಅನಿಕೇತನ ವಿದ್ಯಾಮಂದಿರ ಸರ್ಕಾರಿ ಟ್ರೂಲ್ ರೂಮ್ ಮತ್ತು ಅದರ ತರಬೇತಿ ಕೇಂದ್ರ ಜಿ ಟಿ ಟಿ ಸಿ ಈ ಥರ ಒಂದು ಒಂದು ಮುಖ್ಯವಾದಂತಹ ಒಂದು ಒಳ್ಳೆಯ ಒಂದು ಕೋಚಿಂಗ್ ಸೆಂಟ್ರುಗಳು ತುಮಕೂರಲ್ಲಿದೆ ಮತ್ತು ಬ್ಯಾಂಕಿಂಗ್ ಕೋಚಿಂಗು ಸಹ ತುಮಕೂರು ಯೂನಿವರ್ಸಿಟಿ ತ ತುಮಕೂರಿನಲ್ಲಿ ಬ್ಯಾಂಕಿಂಗ್ ಕೋಚಿಂಗಿನ ಸಂಸ್ಥೆಗಳು ಕೂಡ ತುಂಬ ಇದೆ ಮತ್ತು ಬ್ಯಾಂಕಿಂಗ್ ಕೋಚಿಂಗ್ ಕೂಡ ತುಮಕೂರು ಒಂದು ಅದ್ಭುತವಾದಂತಹ ಒಂದು ಸ್ಥಳ ಅದರಲ್ಲಿ ತುಮಕೂರಿನಲ್ಲಿ ತುಂಬ ಜನ ಈಗ ತುಮಕೂರಿನಲ್ಲಿ ಕಳೀಬೇಕು ತುಮಕೂರಿನಲ್ಲಿ ಇರಬೇಕು ಅಂತ ತುಂಬ ಜನ ಇದು ಮಾಡ್ತಾರೆ ಮತ್ತು ಆದರೆ ಅದ್ರಲ್ಲೆ ಒಂದು ಒಳ್ಳೆಯ ಒಂದು ಎಜುಕೇಷನ್ ಅನ್ನೋದು ತುಮಕೂರಿನಲ್ಲಿ ಈಗ ನಮಗೆ ಲಭ್ಯವಿರುತ್ತದೆ